ನಾನು ಪ್ರೆಷರ್ ಕುಕ್ಕರನ್ನು ಬಳಸ್ತೇನೆ ಬಹಳ ಕಡಿಮೆ ಹೆಚ್ಚಾಗಿ ತೆರೆದ ಪಾತ್ರೆಗಳಲ್ಲಿ ಮಾಡಿದ ಅಡುಗೆಯನ್ನು ಇಷ್ಟಪಡ್ತೇನೆ ಯಾಕೆ ಹೇಳಿದರೆ ಪ್ರೆಷರ್ ಕುಕ್ಕರಲ್ಲಿ ಅದು ಒಳಗಿಂದ ಒಳಗೆಯೇ ಬೇಯೋದು ಅದರಲ್ಲಿರುವಂತಹ ಆವಿ ಹೊರಗೆ ಹೋಗಲಿಕ್ಕೆ ಸಾಧ್ಯಯಿಲ್ಲ ಅದರಲ್ಲಿ ಬೆಂದಂತಹ ಪ್ರೆಷರ್ ಕುಕ್ಕರಲ್ಲಿ ನಾವು ಸಾಂಬಾರು ಸಾರು ಅಥವಾ ಅನ್ನ ಇದನ್ನೆಲ್ಲ ಮಾಡ್ತೇವೆ ಆದರೆ ಅನ್ನವನ್ನು ಮಾಡಿದರೆ ಆ ಪ್ರೆಷರ್ ಕುಕ್ಕರಲ್ಲಿ ಮಾಡಿದಂತ ಅನ್ನವನ್ನು ಮತ್ತೊಮ್ಮೆ ನಾವು ಪುನಃ ತೊಳೆದು ಅದರಲ್ಲಿರುವಂತಹ ಗಂಜಿಯ ನೀರನ್ನೆಲ್ಲ ಬಸಿದು ಪುನಃ ಬೇರೆ ನೀರು ಹಾಕಿ ಬೇಯಿಸಬೇಕಾಗ್ತದೆ ಈಗಿನ ಈ ಗ್ಯಾಸಲ್ಲಿ ನಮ್ಮ ನಾವು ಅಡಿಗೆ ಮಾಡುವಾಗ ಹೆಚ್ಚಾಗಿ ಗ್ಯಾಸ್ ಉಳಿತಾಯಕ್ಕಾಗಿ ಪ್ರೆಷರ್ ಕುಕ್ಕರನ್ನು ಬಳಸ್ತೇವೆ ಯಾಕೆ ಹೇಳಿದರೆ ಬೇಗ ಅಡಿಗೆ ಆಗ್ತದೆ ಒಮ್ಮೆಲೆ ತ ಸಾಂಬಾರು ಮಾಡುವಾಗ ಸಹ ಕೂಡ ಹಾಗೇ ತರಕಾರಿ ಅತವಾ ಬೇಳೆಕಾಳು ಅಥವಾ ಕಡಲೆ ಇದನ್ನೆಲ್ಲ ನಾವು ಒಟ್ಟಿಗೆ ಹಾಕಿ ಬೇಯಿಸ್ಬೋದು ಅಂತೇಳಿ ಆದರೆ ನಾವು ಹೆಚ್ಚಾಗಿ ತೆರೆದ ಪಾತ್ರೆಗಳಲ್ಲಿ ಮಾಡಬೇಕು ಅಡಿಗೆಯನ್ನು ಯಾಕೆ ಹೇಳಿದರೆ ಅದರಲ್ಲಿ ಮಾಡಿದಂತಹ ಪಾತ್ರೆಗಳಲ್ಲಿ ಮಾಡಿದ ಅಂದರೆ ಬೇಯುವಾಗ ಅದರಲ್ಲಿ ಬೇಡದೇ ಇರುವಂತಹ ಪೋಷಕಾಂಶಗಳು ಆವಿಯ ಮೂಲಕ ಹೊರಗೆ ಹೋಗ್ತವೆ ಆದ್ದರಿಂದ ನಾವು ತೆರೆದ ಪಾತ್ರೆಗಳಲ್ಲಿಯೆ ಮಾಡಬೇಕಾಗ್ತದೆ ಹೆಚ್ಚಾಗಿ ಅನ್ನ ಅನ್ನವನ್ನು ನಾವು ತೆರೆದ ಪಾತ್ರೆಯಲ್ಲಿ ಮಾಡಿದರೆ ಆ ಗಂಜಿ ಕುದಿಯುವಾಗ ಅದರಲ್ಲಿರುವಂತಹ ಈ ತೌಡಿನಂಶ ಎಲ್ಲ ನೀರು ಕುದಿಯುವಾಗ ಹೊರಗೆ ಕುದಿದು ಕುದಿದು ಕುದಿದು ಅದು ಹೊರಗೆ ಚೆಲ್ಲಿ ಹೋಗ್ತದೆ ಆದ್ದರಿಂದ ನಾವು ಹೆಚ್ಚಾಗಿ ಅನ್ನವನ್ನು ತೆರೆದ ಪಾತ್ರೆಗಳಲ್ಲಿಯೇ ಮಾಡಬೇಕಾಗ್ತದೆ ಸಿದ್ಧತೆ ಮತ್ತು ರುಚಿಯಲ್ಲಿ ಯಾವ ವ್ಯತ್ಯಾಸವಿದೆ ಅಂತೇಳಿ ಕೇಳ್ಬೋದು ಸಿದ್ಧತೆ ಅಂದರೆ ಪ್ರೆಷರ್ ಕುಕ್ಕರಲ್ಲಿ ನಾವು ಮಾಡುವಾಗ ಶುರು ಫಸ್ಟಿಗೆ ಎಲ್ಲ ಅಡುಗೆಗಳನ್ನು ಕೂಡ ಸಿದ್ಧಪಡಿಸಿಟ್ಟುಕೊಳ್ಳಬೇಕು ಮೊದಲೆ ಯಾಕೆ ಹೇಳಿದರೆ ಈಗ ನಾವು ಒಮ್ಮೆ ಮುಚ್ಚಿಟ್ಟರೆ ಮತ್ತೆ ಅದನ್ನು ಓಪನ್ ಮಾಡಲಿಕ್ಕಾಗುದಿಲ್ಲ ಅದು ಬೆಂದ ಮೇಲೆಯೆ ಓಪನ್ ಮಾಡಿ ನೋಡಬೇಕಾಗ್ತದೆ ಅದರ ಆವಿಯೆಲ್ಲ ಹೊರಗೆ ಹೋದ ಮೇಲೆ ಅದನ್ನು ನಾವು ಓಪನ್ ಮಾಡಿ ನೋಡಬೇಕು ಆದರೆ ತೆರೆದ ಪಾತ್ರೆಯಲ್ಲಿ ಮಾಡುವಾಗ ನಾವು ಒಮ್ಮೆ ಬೇಳೆಯನ್ನು ಹಾಕ್ಬೋದು ಬೇಳೆ ಬೆಂದ ಮೇಲೆ ತರಕಾರಿಯನ್ನು ಹಾಕಬೇಕಾಗ್ತದೆ ಆಮೇಲೆ ಅದಕ್ಕೆ ಬೇಕಾದಂತಹ ಉಪ್ಪು ಹುಳಿ ಆಮೇಲೆ ಖಾರ ಇದನ್ನೆಲ್ಲ ಸೇರಿಸಿ ಅದನ್ನು ನೋಡಿಕೊಂಡು ಮಾಡ್ಬೋದು ಆದರೆ ಪ್ರೆಷರ್ ಕುಕ್ಕರಲ್ಲಿ ಹಾಗೆ ಮಾಡಲಿಕ್ಕಾಗುದಿಲ್ಲ ಒಮ್ಮೆಯೇ ಎಲ್ಲವನ್ನು ನಾವು ಸಿದ್ದಪಡಿಸಿಟ್ಟುಕೊಂಡು ಒಮ್ಮೆಲೇ ಹಾಕಿ ಆ ಬಾಯಿಯನ್ನು ಮುಚ್ಚಿ ಆಮೇಲೆ ಅದು ಆ ಆ ವಿಝಿಲನ್ನು ಕೂಗಿ ಒಂದೆರಡು ಮೂರು ವಿಝಿಲ್ ಕೂಗಿದ ಮೇಲೆಯೇ ಅದನ್ನು ನಾವು ಬಂದ್ ಮಾಡಿ ಇಡಬೇಕಾಗ್ತದೆ ಆದರೆ ತೆರೆದ ಪಾತ್ರೆಗಳಲ್ಲಿ ಮಾಡಿದ ಅಡುಗೆಯನ್ನೆ ಹೆಚ್ಚಾಗಿ ಇಷ್ಟಪಡ್ತಾರೆ ರುಚಿ ಕೂಡ ತೆರೆದ ಪಾತ್ರೆಯಲ್ಲಿ ಮಾಡಿದಂತಹ ಅಡುಗೆಯಲ್ಲಿಯೇ ರುಚಿ ಜಾಸ್ತಿಯಾಗಿರ್ತದೆ ನಾವು ಪ್ರೆಷರ್ ಕುಕ್ಕರಲ್ಲಿ ಮಾಡಿರುವಂತಹ ಅಡಿಗೆಯಲ್ಲಿ ರುಚಿ ಅಷ್ಟೊಂದು ಉತ್ತಮವಾಗಿ ಇರುವುದಿಲ್ಲ ಯಾಕೆ ಹೇಳಿದರೆ ನಾವು ತೆರೆದ ಪಾತ್ರೆಯಲ್ಲಿ ಅಡಿಗೆಯನ್ನು ಮಾಡುವಾಗ ಅದಕ್ಕೆ ಬೇಕಾದಂತಹ ಉಪ್ಪು ಹುಳಿ ಖಾರವನ್ನು ನೋಡಿ ನೋಡಿ ಹಾಕಲಿಕ್ಕಾಗ್ತದೆ ಆಗ ನಮಗೆ ಅದರ ರುಚಿ ಕೂಡ ಉತ್ತಮವಾಗಿರ್ತದೆ ಪ್ರೆಷರ್ ಕುಕ್ಕರಲ್ಲಿ ಆದರೆ ಹಾಗೆ ಆಗೋದಿಲ್ಲ ನಾವು ಒಮ್ಮೆ ಬಂದ್ ಮಾಡಿಟ್ಟು ಆಮೇಲೆ ಅದು ವಿಝಿಲ್ ಕೂಗಿ ಆ ಎಲ್ಲ ಆವಿ ಹೋದ ಮೇಲೆ ಅದನ್ನು ನಾವು ಓಪನ್ ಮಾಡಿ ನೋಡ್ತೇವೆ ಆಮೇಲೆ ಅದಕ್ಕೆ ಏನು ಬೇಕು ಅದನ್ನು ಹಾಕಿ ರುಚಿಯಾಗಿ ಮಾಡ್ಬೋದು ಆದರೆ ಅಷ್ಟೊಂದು ರುಚಿಯಾಗಿ ಅದು ಇರುವುದಿಲ್ಲ ಹಾಗೆಯೇ ನಾವು ತೆರೆದ ಪಾತ್ರೆಗಳಲ್ಲಿ ಅಂದರೆ ನಮಗೆ ಇಂಧನ ಉಳಿತಾಯಕ್ಕಾಗಿ ನಾವು ಪ್ರೆಷರ್ ಕುಕ್ಕರಲ್ಲೇ ಅಡಿಗೆಯನ್ನು ಮಾಡ್ತೇವೆ ಈಗಿನ ಈ ಸೌದೆ ಒಲೆ ಆಮೇಲೆ ಕಟ್ಟಿಗೆ ಒಲೆ ಇದೆಲ್ಲ ಇಲ್ಲದ ಕಾರಣ ಮತ್ತೆ ಸ್ಟೌವಲ್ಲಿ ಮಾಡಲಿಕ್ಕೆ ಸೀಮೆಎಣ್ಣೆ ಸಿಗೋದಿಲ್ಲ ಅದಕ್ಕಾಗಿ ನಾವು ಎಲ್ಲ ಈಗ ಮೊದಲಿನ ಕಾಲದಲ್ಲಿ ಎಲ್ಲರು ಕಟ್ಟಿಗೆ ಒಲೆಯಲ್ಲಿಯೇ ಬೆಂಕಿಯನ್ನು ಮಾಡ್ತಾಯಿದ್ದರು ಅಂದರೆ ಹಂಚಿನ ಮನೆ ಗುಡಿಸಲು ಎಲ್ಲ ಇರ್ತಿತ್ತು ಈಗ ಹಾಗೆ ಇಲ್ಲ ಈಗ ಎಲ್ಲರ ಮನೆಗಳು ಕೂಡ ಟ್ಯಾರಿಸ್ ಆದ ಕಾರಣ ಆ ಹೊಗೆ ಹೋಗಲಿಕ್ಕೆ ಜಾಗ ಇಲ್ಲದ ಕಾರಣ ಎಲ್ಲರು ಗ್ಯಾಸಲ್ಲೇ ಅಡಿಗೆ ಮಾಡ್ತಾರೆ ಆದ್ದರಿಂದ ಹೆಚ್ಚಿನ ಜನರು ಪ್ರೆಷರ್ ಕುಕ್ಕರನ್ನೆ ಉಪಯೋಗಿಸ್ತಾರೆ ಯಾಕೆ ಹೇಳಿದರೆ ಬೇಗ ಅಡಿಗೆ ಆಗ್ತದೆ ಆದರೆ ಒಂದು ಈ ಕೆಲಸಕ್ಕೆ ಹೋಗುವವರಿಗೆ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಿ ಸಂಜೆ ಬರುವವರಿಗೆ ಆದರೆ ಅದು ಕರೆಕ್ಟ್ ಆಗಿರ್ತದೆ ಮನೆಯಲ್ಲೆ ಇರುವವರು ಹೆಚ್ಚಾಗಿ ತೆರೆದ ಪಾತ್ರೆಗಳಲ್ಲಿಯೇ ಅಡಿಗೆಯನ್ನು ಮಾಡಬಹುದು ಅಂತೇಳಿ ನನ್ನ ಅಭಿಪ್ರಾಯ ಯಾಕೆ ಹೇಳಿದರೆ ಬೆಳಿಗ್ಗೆ ಕೆಲಸಕ್ಕೆ ಹೋಗುವವರಿಗೆ ಆ ದಿನ ಬೇಗ ಬೇಗ ಬೆಳಿಗ್ಗೆ ಚಾ ತಿಂಡಿ ಅದೇ ರೀತಿ ಅನ್ನ ಪದಾರ್ಥ ಎಲ್ಲ ಮಾಡಿಟ್ಟು ಅವರು ಕೆಲಸಕ್ಕೆ ಹೋಗಬೇಕಾಗ್ತದೆ ಆದ್ದರಿಂದ ಅವರಿಗೆ ಕಷ್ಟ ಆದ್ದರಿಂದ ಅವರು ಹೆಚ್ಚಾಗಿ ಪ್ರೆಷರ್ ಕುಕ್ಕರಲ್ಲೆ ಅಡಿಗೆಯನ್ನು ಮಾಡಿ ಬೇಗ ಬೇಗ ಮುಗಿಸಿ ಅವರು ಅವರ ಕೆಲಸಕ್ಕೆ ಹೋಗ್ತಾರೆ ನಾವು ಕೂಡ ಕೆಲಸಕ್ಕೆ ಹೋಗುವಾಗ ಹಾಗೇ ಮಾಡ್ತಾಯಿದ್ದೆವು ಆದರೆ ಈಗ ಮನೆಯಲ್ಲಿರುವ ಕಾರಣ ಹೆಚ್ಚಾಗಿ ತೆರೆದ ಪಾತ್ರೆಗಳಲ್ಲಿ ಅಡಿಗೆಯನ್ನು ಮಾಡ್ತೇವೆ ಅದೇ ಇಷ್ಟವನ್ನು ಪಡ್ತೇವೆ ಅದು ರುಚಿಯಲ್ಲಿಯೂ ಕೂಡ ತುಂಬಾ ಉತ್ತಮವಾಗಿ ಇರುತ್ತದೆ